ನಾನು ಮದ್ಲು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕ್ರೀಡೆ ಅಲ್ಲಿ ಭಾಗವಹಿಸುವುದೇ ದೊಡ್ಡುದು ಅದರಲ್ಲಿ ಸೋಲು ಗೆಲುವು ಬರುವುದಿಲ್ಲ ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾವು ಕ್ರೀಡೆಯಲ್ಲಿ ಭಾಗವಹಿಸುತ್ತೇವೆ ಎಂಬುದನ್ನು ನಾವು ಹೆಮ್ಮೆ ಪಡಬೇಕು ಅದಕ್ಕೆ ಅದಲ್ಲ ಮೇಲೆ ನೋಡಬೇಕು ನಾವು ಗೆಲ್ಲುವುದು ಬಿಡುವುದು ಅದು ಸೆಕೆಂಡರಿ ಫಸ್ಟ್ ನಾವು ಆಟದಲ್ಲಿ ಭಾಗವಹಿಸುವುದು ಫಸ್ಟ್ ಪ್ರಿಯೋರಿಟಿ ನಮ್ಮದು ಹಾಗೆ ಗೆದ್ದುವಂದು ಪೂರ ಹಿಗ್ಗಲೂಬಾರದು ಸೋತೆವೆಂದು ದುಃಖ ಪಡುವುದುಬಾರದು ಯಾಕೆಂದರೆ ಗೆದ್ದಿವೆ ಎಂದು ಹಿಗ್ಗಿದರೆ ಮುಂದೆ ನಮಗೆ ಓವರ್ ಕಾನ್ಫಿಡೆನ್ಸ್ ಬರುತ್ತದೆ ಅದೇ ನಾವು ಸೋತೆವೆ ಎಂದು ಕುಗ್ಗಿದರೆ ಮುಂದಿನ ಕೆಲಸ ಮುಂದಿನ ಸರ್ತಿ ಭಾಗವಹಿಸಬೇಕೆಂದರೆ ಬೇಜಾರಾಗುತ್ತದೆ ಮತ್ತು ಮತ್ತೆ ಸೋಲ್ತೀನಿ ಮತ್ತೆ ಆಡಿದರೆ ಸೋಲ್ತಿನಿ ಎಂದುವುದು ಭಯ ಹುಟ್ಟುತ್ತದೆ ನಮ್ಮಲ್ಲಿ ಅದಕ್ಕೆ ನಾನು ಏನು ಹೇಳಲು ಇಷ್ಟಪಡುತ್ತೇನೆಂದರೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಿ ಅದ ಭಾಗವಹಿಸಲು ಒಳ್ಳೆಯ ಪ್ರಯತ್ನ ಛಲ ಮತ್ತು ಆತ್ಮ ವಿಶ್ವಾಸ ಇಟ್ಟುಕೊಳ್ಳಬೇಕು ಇಟ್ಟುಕೊ ಇಟ್ಟುಕೊಂಡರೆ ಯಾವ ಕೆಲ್ಸವದು ಕ್ರೀಡೆಯಲ್ಲಿ ಕ್ರೀಡೆಯಲ್ಲ ಆದರು ಸರಿ ಬೇರೆ ಕೆಲಸ ಅಲ್ಲಿ ಆದರು ಸರಿ ಗೆಲ್ಲುವುದು ಖಚಿತ ಮತ್ತು ಹಾಗೆ ಸಾಧಿಸಲು ನಾವು ಹಾಗು ಬೆಳಗ್ಗೆ ಮುಂಜಾನೆ ಎದ್ದು ರನ್ನಿಂಗ್ ಅಂಥವೆಲ್ಲ ವಾರ್ಮಪ್ ಎಕ್ಸೈಸ್ ಮಾಡಬೇಕು ಹಾಗೆ ನಮ್ಮ ಟೀಚರ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಸರ್ ಇದು ಮಾಡಿದರೆ ಏನು ತಪ್ಪಾಗತ್ತೆ ಹಿಂಗೆ ಮಾಡಿದರೆ ಏನು ಸರಿಯಾಗುತ್ತೆ ಎಂದು ಸಲಹೆ ಕೇಳಬೇಕು ಅವರ ಸಲಹೆ ಕೇಳಿದ ನಂತರ ಅವರ ಮುಂದೆಯೇ ನಾವು ಅವ್ರು ಹೇಳ್ದಂತೆ ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿ ಅವರಿಗೆ ಕೇಳಿಬೇಕು ಸರ್ ನನಗೆ ಆಡಿದ್ದು ಪ್ರ್ಯಾಕ್ಟೀಸ್ ಮಾಡಿದ್ದು ಸರಿಯೇ ಎಂದು ಕೇಳಬೇಕು ನಾವು ಒಂದ್ವೇಳೆ ತಪ್ಪು ಮಾಡಿದರು ಕೂಡ ಸರ್ ಈ ತಪ್ಪು ಮಾಡೀನಿ ಸರ್ ನೆಕ್ಸ್ಟ್ ಟೈಮ್ ಇದು ಮಾಡಲ್ಲ ಅಂತಾಕಿ ಹೇಳಿಕೊಳ್ಳಬೇಕು ಮತ್ತು ಒಂದ್ವೇಳೆ ಅವರು ಹೇಳಿದ್ದು ತಿಳಿದಿಲ್ಲ ಅಂದರೆ ಒಂದು ಹತ್ತು ಸರ್ತಿ ಆದರು ಕೇಳಬೇಕು ಅದ್ರಲ್ಲಿ ಏನು ಮುಜುಗರ ಪಡಬಾರದು ಮುಜುಗರ ಪಟ್ಟರೆ ನಾವು ಅದು ಮುಂದೆ ಆಡೋ ಟೈಮಿಗೆ ಅದು ಬ ಬ ಏನು ಮಾಡ್ಬೇಕಂತು ಬರೋದಿಲ್ಲ ಅದಕ್ಕೆ ಏನು ಮುಜುಗರ ಪಡದೆ ಕೇಳಿ ತಿಳಿದು ಆಟವನ್ನು ಆಡಬೇಕು ಆ ಆಟವನ್ನು ಆಡಿ ಆಟದಲ್ಲಿ ಒಬ್ಬರು ಗೆದ್ದರೆ ಒಬ್ರು ಸೋಲು ಒಬ್ರು ಸೋತರೆ ಒಬ್ರು ಗೆದ್ದರು ಇದೆರಡು ಕಸಿತ ಇರುತ್ತದೆ ಅದಕ್ಕೆ ನಾವು ಮೊದಲು ಆತ್ಮವಿಶ್ವಾಸ ಒಳ್ಳೆಯದೆ ಆಗುತ್ತೆ ಎಂದು ಕ್ರೀಡೆಗೆ ಇಳಿಬೇಕು ಕ್ರೀಡೆಗೆ ಇಳಿದ ನಂತರ ಅಲ್ಲಿ ನಾವು ನಮ್ಮ ಕೈಲಾದಷ್ಟು ಹೆಚ್ಚಿನ ಪ್ರಯತ್ನವನ್ನು ಪಟ್ಟು ಆಟವನ್ನು ಆಡಲು ಬಯಸು ಬಯಸಬೇಕು ಒಂದ್ವೇಳೆ ಸೋತರು ಕೂಡ ದುಃಖ ಪಡದೆ ಇನ್ನು ಇದೇ ಲಾಸ್ಟ್ ಅಲ್ಲ ಮುಂದೆ ಇರುತ್ತದೆ ಎಂದು ಇಷ್ಟಪಟ್ಟು ನೆಕ್ಶ್ಟ್ ಮುಂದಿನ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತೀನಿ ಎಂದು ಖುಷಿಪಟ್ಟು ಇರಬೇಕು ಅಷ್ಟೇ